ಹಲೋ ನಮಸ್ತೇ ಸರ್ ಇನ್ನೂ ಕ್ಯಾಬ್ ಯಾಕೆ ಬಂದಿಲ್ಲ ಅದೇ ನಾನಿವಾಗ ನೋಡಿ ನಾನು ಚಿಕ್ಕಬಳ್ಳಾಪುರದಿಂದ ನಾನು ಬೆಂಗ್ಳೂರು ಏರ್ಪೋರ್ಟಿಗೆ ನಂಗೆ ಕ್ಯಾಬ್ ಬುಕ್ ಮಾಡಿದ್ದೀನಿ ನೀವಿಷ್ಟು ಸಮಯ ಆದರೂ ಬಂದಿಲ್ಲ ಆಲ್ಮೋಸ್ಟ್ ನಾನಿವಾಗ ಎರಡು ಎರಡು ಗಂಟೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಲೇಟ್ ಆಗಿದೆ ಆದಷ್ಟು ನೀವು ದಯಮಾಡಿ ಆದಷ್ಟು ಬೇಗ ಬನ್ನಿ ಯಾಕೆಂದರೆ ನೀವು ನೋಡಿ ಎರಡು ಅವರ್ ಆದರೂ ನೀವಿನ್ನೂ ನಮ್ಮ ಜಾಗಕ್ಕೆ ಬಂದು ತಲುಪಿಲ್ಲ ನಾನಿನ್ನೂ ಇಲ್ಲಿಂದ ಬೆಂಗ್ಳೂರು ಏರ್ಪೋರ್ಟ್ಗೋಗ್ಬೇಕು ಅದು ತುಂಬಾ ಸಮಯ ತಗೊಳತ್ತೆ ಆದಷ್ಟು ಬೇಗ ಬನ್ನಿ ಮತ್ತು ಯಾವ ಟೈಮಿಗೆ ಇಲ್ಲಿ ತಲುಪ್ತಿರಾಂತ ನನಗೆ ತಿಳಿಸಿ ಆದಷ್ಟು ಬೇಗ